ಯುವ ಜನರು ಸಾಂಸ್ಕ್ರುತಿಕ ಪದ್ದತಿಗಳನ್ನು ದ್ರುಡವಾಗಿ ಅನುಸರಿಸುತ್ತಿದ್ದಾರೆಯೇ ಅಂತ ಅನ್ನುದಾದ್ರೆ ಹಳ್ಳಿಗಳ ಕಡೆಗಳಲ್ಲಿ ಸಾಂಸ್ಕ್ರುತಿಕ ಪದ್ದತಿಗಳನ್ನ ಅನುಸರಿಸ್ತಾಯಿದಾರೆ ಸ್ವಲ್ಪ ಮಟ್ಟಿಗೆ ಆದ್ರೆ ಸಾಂಸ್ಕ್ರುತಿಕ ಪದ್ದತಿಗಳು ಮೌಡ್ಯತೇಗೆ ದಾರಿ ಮಾಡ್ಕೊಡ್ತಾ ಇದಾವೆ ಅಂತಾನು ಏಳ್ಬಹುದು ಇನ್ನು ನಗರಗಳಲ್ಲಿ ಸಾಂಸ್ಕ್ರುತಿಕ ಪದ್ದತಿಗಳು ಅನುಸರ್ಸೊದು ಕಡ್ಮೆಯಾಗಿದೆ ಅದಕ್ಕೆ ಕಾರ್ಣಗಳೇನು ಅಂತಂದ್ರೆ ಆದುನಿಕ ಶಿಕ್ಷಣದ ಪದ್ಧತಿಯಾಗಿರ್ಬೌದು ಅತಿಯಾದ ಆದುನಿಕತೆಯನ್ನ ನಾವು ಹಳವಡ್ಸ್ಕೊಳ್ತಾ ಇರೋದಾಗಿರ್ಬೌದು ಮತ್ತೆ ನಮ್ಮ ಹಿಂದಿನ ಸಂಪ್ರದಾಯ ಆಚಾರ ವಿಚ ವಿಚಾರಗಳೆಲ್ಲ ಬದಿಗೊತ್ತಿ ಈ ಕೈಗಾರೀಕರಣ ನಗರೀಕರಣ ಅಂತಹ ಅದ್ರ ಪ್ರಬಾವಕ್ಕೆ ಒಳಗಾಗಿರೋದಾಗಿರ್ಬಹುದು ಇವುಗಳ ಇಂದ ನಾವು ಸಾಂಸ್ಕ್ರುತಿಕ ಮೌಲ್ಯಗಳನ್ನ ಸಡಿಲಗೊಳ್ಸ್ಕೊಂಡು ನೆಲೆನೆ ಹಿಲ್ದೆ ಇರೋ ರೀತಿ ಬದುಕ್ತಾಯಿದಿವಿ ಇನ್ನೊಂದು ಸಂಸ್ಕ್ರುತಿ ಉಳಿಯೋಕೆ ಅತ್ವ ಸಂಸ್ಕ್ರುತಿ ನಾಶ ಆಗೋಕೆ ಮುಕ್ಯ ಕಾರಣ ಏನು ಅಂದ್ರೆ ನಮ್ ಸಂಸ್ಕ್ರುತಿ ಉಳಿಬೇಕು ಅಂದ್ರೆ ನಮ್ಮ ತಾಯಿ ನಮ್ಮ ಕುಟುಂಬ ಪ್ರಮುಕವಾದ ಪಾತ್ರವನ್ನ ವಹಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬ ಅಂತ ಬಂದಾಗ ತಂದೆ ತಾಯಿ ಅಂತ ಬಂದಾಗ ಎಲ್ಲೋ ಅದುನಿಕತೆಯ ಒತ್ತಡಕ್ಕೆ ಸಿಲುಕಿ ಮಕ್ಳ್ ಮೇಲೆ ತ ಸಂಸ್ಕ್ರುತಿಗಳ ವ ಸಂಸ್ಕ್ರುತಿಗಳನ್ನ ಅತವಾ ಸಂಸ್ಕ್ರುತಿಗಳಿಂದ ಆಗಿರುವಂತ ಪ್ರಯೋಜನಗಳನ್ನ ಮತ್ತೆ ಅದ್ರಿಂದ ಏನೇನು ಅನುಕೂಲ ಇದೆ ಅನಾನುಕೂಲ ಇದೆ ಅನ್ನೋದನ್ನ ಮಕ್ಳಿಗೆ ತಂದೆ ತಾಯಿಗುಳು ತಿಳಿಸೋದ್ರಲ್ಲಿ ವಿಪಲರಾಗ್ತಾಯಿದಾರೆ ಅದ್ರಿಂದ ಸಂಸ್ಕ್ರುತಿ ನೆಲೆ ಕಚ್ತಾಯಿದೆ ಅಂತಾನೆ ಹೇಳ್ಬಹುದು ಮತ್ತೆ ಇನ್ನೊಂದು